ಹಲೋ ಹಾಂ ಹೇಳಿ ಮ್ಯಾಮ್ ಏನಾಯಿತು

ಹಾಂ ಹಾಂ ಯಾವಾಗಿಂದ ಇದೆ ಹಾಗೆ

ಎಷ್ಟು ವರ್ಷ ಮಗು ಹ್ಞೂ ಫೀವರ್ ಆಗಿರ್ಬೋದು ನೀರಲ್ಲೇನಾರ ಬಿಟ್ಟಿದ್ದಿರಾ

ಹಾಂ ಮತ್ತು ಕೋಲ್ಡ್ ಐಟಮ್ಸ್ ಏನಾದರು ತಿನ್ನಿಸಿದ್ರಾ ಮಗುಗೆ

ಹಾಂ ಏನು ಏನಿಲ್ಲ ಮಗು ಆಡೋ ಮಗು ಅಲ್ಲವ ಒಂದು ಸ್ವಲ್ಪ ಜಾಸ್ತಿ ಆಟ ಜಾಸ್ತಿ ಆಗಿದ್ದರೆ ಪೈನ್ ಬಂದಿರ್ಬೋದು ಏನು ಭಯಬೀಳೊಂತದ್ ಏನಿಲ್ಲ ಅದಕ್ಕೆ ನಾನೊಂದು ಸಿರಪ್ ಹೇಳ್ತೀನಿ ಹಾಂ ಅದನ್ನು ತಗೋಬನ್ನಿ ತಗೊಂಡು ಬಂದು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಮೂರು ಟೈಮ್ ಕೊಡಿ ಹಂಗು ಏನಾದರು ವಾಸಿ ಆಗಿಲ್ಲಾಂತಂದರೆ ಮನೆ ಮದ್ದು ಒಂಚೂರು ಮಾಡಿ ಹೇಳ್ತಿನ್ ನಾನೊಂದು ಅದು ತುಳಸಿ ಬರುತ್ತಲ್ಲವಾ ತುಳಸಿ ಮನೆ ಹತ್ರ ಇರುತ್ತಲ್ಲವಾ ಅದು ತುಳಸಿ ಎಳೆಗೆ ಒಂದಷ್ಟು ಕಾಳು ಮೆಣಸಾಕ್ಕೊಂಡು ಹಾಂ ಅರಿಶ್ಣ ಒಂದಿಷ್ಟು ಒಂದು ಕಲ್ಲು ಉಪ್ಪು ಕಲ್ಲುಪ್ಪು ಅದು ಸ್ವಲ್ಪ ನುಣ್ಣಗೆ ಮಾಡಿ ಅದು ತುಳಸಿ ರಸ ರಸ ಹಿಂಡ್ಕೊಂಡು ಅದು ಮಗುಗೆ ಎರ್ಡೆರ್ಡು ಡ್ರಾಪ್ಸ್ ಹಾಕಿ ಬೆಳಗ್ಗೆ ಸಾಯಂಕಾಲ ಅದನ್ನು ಹಾಕ್ತಾ ಬನ್ನಿ ಒಂದ್ ಟು ಟೈಮ್ಸು ಹಾಕಿ ಅದು ವಾಸಿ ಆಗಿಲ್ಲಾಂತಂದರೆ ಮತ್ತೆ ಕ್ಲಿನಿಕ್ ಕರ್ಕೊಂಡು ಬನ್ನಿ ಹಾಂ ಇಂಜೆಕ್ಷನ್ ಮಾಡಬೇಕಾದ್ರೆ ಮಾಡೋಣ ಓಕೆ ನಿಮ್ಮ ಮಕ್ಕಳಿಗೆ ಇಂಜೆಕ್ಷನ್ ಕೊಡೋಲ್ಲ ಇದರಲ್ಲೆ ವಾಸಿಯಾಗುತ್ತೆ ಅದು ಸಿರಪ್ಪಾಕಿ ಎರಡು ಟೈಮ್ ಸಿರಪ್ಪಾಕಿ ಎರಡು ಟೈಮ್ ಇದು ಹಾಕಿ ತುಳಸಿ ರಸ ಹಾಕಿ ವಾಸಿ ಆಗುತ್ತೆ